ಇತ್ತೀಚಿನ ನನ್ನ ಜೀವಿತಾವಧಿಯಲ್ಲಿ ಸುಮಾರು ನಲವತ್ತು ವರ್ಷಗಳ ಅನುಭವದಲ್ಲಿ ಅಂತ ಬಂದಾಗ ತಂತ್ರಜ್ಞಾನದಲ್ಲಿ ಪ್ರತಿ ವರ್ಷನು ಬದಲಾವಣೆಯನ್ನು ಕಾಣಬಹುದು ತಂತ್ರಜ್ಞಾನ ವಿದಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ತಂತ್ರಜ್ಞಾನವು ಬದಲಾವಣೆ ಆಗ್ತಿದೆ ಅಂತನೇ ಹೇಳ್ಬೋದು ತಂತ್ರಜ್ಞಾನಗಳು ಬಹುಮುಖ್ಯ ಸಾಧನೆಯನ್ನು ಮಾಡ್ತೀವಿ ಅಂತನೇ ಹೇಳ್ಬೋದು ಒಂದು ಮೊದಲು ಕೀ ಪ್ಯಾಡ್ ಮೊಬೈಲ್ಗಳ ಫೋನ್ಗಳನ್ನು ಬಳಸುತ್ತಿದ್ದರು ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸ್ಕ್ರೀನ್ ಟೆಚ್ ಮೊಬೈಲ್ ಫೋನ್ಗಳನ್ನೇ ಬಳಸುತ್ತಿದ್ದಾರೆ ಅಂತನೇ ಹೇಳ್ಬೋದು ಇದು ಒಂದು ತಂತ್ರಜ್ಞಾನದ ಬದಲಾವಣೆ ಅಂತನೇ ಹೇಳ್ಬೋದು ಎರಡನೇದಾಗಿ ತಂತ್ರಜ್ಞಾನ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮೊದಲು ಮೇಲೆ ಮೇಲೆ ಮಹಡಿಗಳನ್ನು ಹತ್ತಿಕೊಳ್ಳಲು ಮೆಟ್ಟಿಲುಗಳನ್ನು ಬಳಸುತ್ತಿದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಮೆಟ್ಟಿಲುಗಳು ಅಂತ ಬಂದಾಗ ಲಿಫ್ಟೆಲ್ಲ ಬಂದ್ಬಿಟ್ಟಿದೆ ಅದು ಒಂದು ತಂತ್ರಜ್ಞಾನ ಬದಲಾವಣೆ ಲಿಫ್ಟಿಂದ ನಾವು ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಾವು ಮೂರನೇ ಮಹಡಿ ಐದನೇ ಮಹಡಿ ಆರನೇ ಮಹಡಿ ಹೀಗೆ ಮುಂತಾದ ಮಹಡಿಗಳಿಗೆ ನಾವು ಲಿಫ್ಟ್ ಸಹಾಯದ ಮೂಲಕ ನಾವು ಹೋಗ್ಬೋದು ಅಂತನೇ ಹೇಳ್ಬೋದು ಲಿಫ್ಟು ನೆಕ್ಸ್ಟು ಇತ್ತೀಚಿನ ದಿನಗಳಲ್ಲಿ ಎಲಕ್ಟಿಕ್ ಸ್ಕೂಟಿ ಒಂದು ಮಾತ್ರ ಬದಲಾವಣೆ ಅಂತನೇ ಹೇಳ್ಬೋದು ಇಂಧನಗಳನ್ನು ಬಳಸುವುದನ್ನು ಕಡಿಮೆ ಮಾಡೋಕ್ಕೋಸ್ಕರ ವಾಹನಗಳನ್ನು ವಾಹನಗಳ ಅಂದರೆ ಇಂಧನಗಳ ಮೂಲಕ ಮಲಿನ ಆಗುವುದನ್ನು ಕಡಿಮೆ ಮಾಡೋದಕ್ಕೋಸ್ಕರ ವಾಹನ ಎಲಕ್ಟಿಕ್ ಸ್ಕೂಟಿಯನ್ನು ಕಂಡಿಡಿದಿದ್ದಾರೆ ಅಂತನೇ ಹೇಳ್ಬೋದು ಎಲಕ್ಟಿಕ್ ಸ್ಕೂಟಿಗಳಾಗಿರ್ಬೊದು ಎಲಕ್ಟಿಕ್ ಕಾರುಗಳಾಗಿರ್ಬೊದು ಇದನ್ನು ಕಂಡುಹಿಡಿದಿರುವುದು ಒಂದು ತಂತ್ರಜ್ಞಾನದಲ್ಲಾಗುವಂಥ ಬದಲಾವಣೆ ಅಂತನೇ ಹೇಳ್ಬೋದು ಇದು ಒಂದು ತಂತ್ರಜ್ಞಾನದಲ್ಲಾದಂಥ ಬದಲಾವಣೆ ಅಂತ ಹೇಳ್ಬೋದು ಮತ್ತೆ ಇತ್ತಿ ನನ್ನ ಉದ್ಯೋಗ ಕ್ಷೇತ್ರದಲ್ಲಿ ಅಂತ ಬಂದಾಗ ಮೊದಲು ಎಲ್ಲ ಅಟೆಂಡೆನ್ಸನ್ನು ಪುಸ್ತಕದ ರೀತಿಯಲ್ಲಿ ಬರೆದು ಹೋಗುತ್ತಿದ್ದೆವು ಆದರೆ ಇತ್ತೀಚಿನ ದಿನಗಳೆ ತಂಬ್ ಇಂಪ್ರೆಷನ್ ಮೂಡುವುದರ ಮೂಲಕ ಫೇಸ್ ಲಾಕ್ ಫೇಸನ್ನು ನೋಡುವುದರ ಮೂಲಕ ನಾವು ಇತ್ತೀಚಿನ ದಿನಗಳಲ್ಲಿ ಉದ್ಯೊಗ ಕ್ಷೇತ್ರದಲ್ಲಿ ಅಟೆಂಡೆನ್ಸನ್ನು ಹಾಕ್ತಯಿದ್ದೀವಿ ಅಂತನೇ ಹೇಳ್ಬೋದು ಇದು ಒಂದು ತಂತ್ರಜ್ಞಾನದಲ್ಲಿ ಆದಂಥ ಬದಲಾವಣೆ ಅಂತನೇ ಹೇಳ್ಬೋದು ಸಿ ಸಿ ಟಿ ವಿ ಅಂತ ಕರಿತೀವಿ ಸಿ ಸಿ ಟಿ ವಿ ಅಂತ ಬಂದಾಗ ನಮ್ಮ ಮನೆಯಲ್ಲಿ ಆಗಿರ್ಬೋದು ಕೆಲಸ ಮಾಡುವ ಕ್ಷೇತ್ರಗಳಲ್ಲಿ ಆಗಿರ್ಬೋದು ಸಿ ಸಿ ಟಿ ವಿನು ಹಿಡಿಯುದರಿಂದ ನಮಗೆ ಯಾವುದೇ ರೀತಿಯ ಕಳ್ಳತನ ಆಗುವುದಿಲ್ಲ ಇದು ಒಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಆದಂಥ ಬದಲಾವಣೆ ಅಂತನೆ ಹೇಳ್ಬೋದು ಅಂತ ಹೇಳ್ಬೋದು ಮತ್ತೆ ಸಿ ಸಿ ಟಿ ವಿ ಫುಟೇಜಿನಲ್ಲಿ ಯಾವ ರೀತಿ ಏನಾದರೂ ಒಂದು ಮಿಸ್ಯೂಸ್ ಆಯ್ತು ಅಂತ ಬಂದಾಗ ಪ್ರಾಡಕ್ಟ್ ಆಗಿರ್ಬೋದು ಯಾವ್ದಾರ ಒಂದು ಕಳ್ಳತನ ಆದರೆ ಅದು ಒಂದನ್ನು ಕಂಡುಹಿಡಿಬಹುದು ಅಂತನೇ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ನಲ್ಲಿ ಮೊದಲು ಪಾಸ್ಬುಕ್ಕುಗಳನ್ನು ಎಲ್ಲ ತುಂಬಿಕೊಡ್ತಾಯಿದ್ರು ಅವರೇ ನೋಡಿ ಇತ್ತೀಚಿನ ದಿನಗಳಲ್ಲಿ ಅದು ಎಲ್ಲ ಡಿಜಿಟಲೈಜ್ಡ್ ಎರಾ ಆಗಿದೆ ಅದನ್ನು ಕೂಡ ಮಿಷಿನಲ್ಲಿ ಪ್ರಿಂಟ್ ಮಾಡಲಾಗುತ್ತದೆ ಅಂತನೇ ಹೇಳ್ಬೋದು ಇವೆಲ್ಲ ನನ್ನ ಉದ್ಯೋಗ ಕ್ಷೇತ್ರದಲ್ಲಾಗಿರ್ಬೋದು ಖಾಸಗಿ ಕ್ಷೇತ್ರದಲ್ಲಿ ಆದಂಥ ತಂತ್ರಜ್ಞಾನದಲ್ಲಿ ಆಗಿರುವಂಥ ಮಹತ್ತರ ಬದಲಾವಣೆ ಅಂತನೇ ಹೇಳ್ಬೋದು